ವಸ್ತಾರೆ ಜಿಲ್ಲಾಸ್ಪತ್ರೆ ಮತ್ತು ಮುಕ್ತಿಹಳ್ಳಿ ಜಿಲ್ಲಾಸ್ಪತ್ರೆ ಮತ್ತು ಆರೋಗ್ಯ ಕೇಂದ್ರಗಳಿವೆ ಮತ್ತು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಒಂದು ವಾ ಗೌರ್ಮೆಂಟ್ ಜಿಲಾಸ್ಪತ್ರೆ ಒಂದಿದೆ ಈ ಆಸ್ಪೆಟಲ್ ಒಂದು ಮೂರ್ನಾಲ್ಕು ಇರ್ಬೌದು ನನಗೆ ತಿಳಿದಿರೋ ಮಟ್ಟಿಗೆ ಎಲ್ಲ ಹಾಸ್ಪಿಟೆಲ್ಗಳಿಗು ಸುಲ್ಬವಾಗಿ ತಲ್ಪೌದು ಯಾಕೆ ಅಂತ ಹೇಳಿದ್ರೆ ಮನೇಲಿ ಓನ್ ವೈಕಲ್ಸ್ ಇರುತ್ತೆ ಮತ್ತು ಎನಿಟೈಮು ಆಟೋರಿಕ್ಷಾಗಳೆಲ್ಲ ಓಡಾಡ್ತಿರೊದ್ರಿಂದ ಯಾವುದೇ ರೀತಿ ತೊಂದರೆಗಳಿಲ್ಲ ಯಾವುದೇ ರೀತಿ ತೊಂದರೆಗಳಿಲ್ದಿರ ಆರಾಮ್ಸೆ ಹಾಸ್ಪೆಟಲ್ಗೆ ಹೋಗ್ಬೋದು ಅಂತ ತಲ್ಪೌದು ಏನೆ ಎಮರ್ಜೆನ್ಸಿ ಏನಾದರು ಇತ್ತು ಅಂದರೆ ಆಂಬುಲೆನ್ಸ್ ವ್ಯವಸ್ಥೆಗಳು ಇದೆ ಹಾಗಾಗಿ ಯಾವುದೇ ರೀತಿ ತೊಂದರೆಗಳಿಲ್ಲ ಎಲ್ಲ ಆಸ್ಪತ್ರೆಗಳು ಎಲ್ಲ ಆರೋಗ್ಯ ಕೇಂದ್ರಗಳಿಗು ನಾವು ಆರಾಮ್ಸೆ ಹೋಗಿ ತಲ್ಪೌದು ಯಾವುದೇ ರೀತಿ ತೊಂದರೆಗಳಿಲ್ಲ